ನಮ್ಮ ಚಿತ್ರದುರ್ಗದಲ್ಲಿ ತುಂಬ ಕೆರೆಗಳೇನೋ ಅವಾಗ ರಾಜರು ಕಟ್ಟಿರೋ ಕೆರೆಗಳು ತುಂಬ ಇದ್ದಾವೆ ಅಂದರೆ ತುಂಬ ದೊಡ್ಡದಿಲ್ಲ ತೊ ಸ್ ಚಿಕ್ಕ ಚಿಕ್ಕ ಕೆರೆಗಳಿದಾವೆ ಅಂದರೆ ತುಂಬ ಅಂದರೆ ಮಳೆಗಾಲ್ದಲ್ಲಿ ತುಂಬಿರುತ್ತೆ ಬಾಕಿ ಟೈಮಲ್ಲಿ ಈ ಬೇಸಿಗೆಗಾಲ್ದಲ್ಲಿ ನೀರು ಅಷ್ಟೊಂದು ಇರೋಲ್ಲ ಸೊ ಇದನ್ನ ಜಾಸ್ತಿ ನಾವು ಕುಡಿಯೋದಕ್ಕೆ ಯೂಸ್ ಮಾಡೋಲ್ಲ ನಾವು ಕುಡಿಯೋದಕ್ಕೆ ಮೇನ್ ಯೂಸ್ ಮಾಡೋದು ವಾಣಿ ವಿಲಾಸ ಸಾಗರ ಅಂತ ಇದೆ ಇದು ಇಲ್ಲಿಂದ ಅರುವತ್ತು ಕಿಲೋಮೀಟ್ರ್ ದೂರ ಹಿರಿಯೂರು ತಾಲೂಕಲ್ಲಿ ಬರುತ್ತೆ ವಾಣಿ ವಿಲಾಸ ಸಾಗರ ಡ್ಯಾಮು ಇದು ಮೈಸೂರು ರಾಜರು ಕಟ್ಸಿರೋ ಡ್ಯಾಮು ಇದು ವೇದಾವತಿ ನದಿಗೆ ಅಡ್ವಾಗಿ ಕಟ್ಟಿದ್ದಾರೆ ಇದು ವೇದಾವತಿ ನದಿಯಲ್ಲಿ ಚಿಕ್ಕಮಂಗ್ಳೂರಲ್ಲಿ ಹುಟ್ಟಿ ಇಲ್ಲಿಂದ ಹರಿಯುತ್ತೆ ಸೊ ಇಲ್ಲಿ ಕಟ್ಟಿರೋ ಇದು ನದಿ ತುಂಬ ದೊಡ್ಡ ನದಿಯಲ್ಲ ಬೇರೆ ನದಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ದೊಡ್ಡ ನದಿ ಅಲ್ಲ ಇದು ಕೃಷ್ಣಾ ನದಿ ತುಂಗಾಭದ್ರ ನದಿಗೆ ಉಪನದಿಯಾಗಿದೆ ಬಟ್ ಇದು ಅಷ್ಟು ಜ್ ತುಂಬಿ ಹರಿಯೋದಿಲ್ಲ ಯಾವಾಗ ಮಳೆಗಾಲದಲ್ಲಿ ಕೆಲವೊಂದು ಬಾರಿ ಹರಿಯುತ್ತೆ ಬಿಟ್ಟರೆ ಅದುಬಿಟ್ರೆ ಅಷ್ಟೊಂದು ನೀರು ಇರೋಲ್ಲ ಸೊ ಇದು ಈ ಈ ನೀರನ್ನ ನಾವು ಈ ಡ್ಯಾಮಲ್ಲಿ ಸ್ಟೋರಾಗಿ ಇರೋ ನೀರನ್ನು ನಾವು ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ ಚಿತ್ರದುರ್ಗದಲ್ಲಿ ಮತ್ತೆ ಇದು ಬಿಟ್ಟರೆ ಶಾಂತಿ ಸಾಗರ ಅಂತ ಇನ್ನೊಂದು ಕೆರೆ ಇದೆ ಅದನ್ನ ನಾವು ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ ಅದು ಬಿಟ್ಟರೆ ಇಲ್ಲಿ ಸ್ವಲ್ಪ ನಾವು ಚಿತ್ರದುರ್ಗದಲ್ಲಿ ಮಳೆ ಇಲ್ಲ ಮಳೆ ಸ್ವಲ್ಪ ಕಮ್ಮಿನೇ ಸೊ ನೀರಿಗಾಗಿ ಸ್ವಲ್ಪ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ ನಾವು ಒಂದೊಂದು ಸಲ ಮಳೆ ಚೆನ್ನಾಗಿ ಆದರೆ ನೀರೆಲ್ಲ ತುಂಬಿದರೆ ಏನೂ ಸಮಸ್ಯೆ ಆಗೋಲ್ಲ ಬಟ್ ತುಂಬ ಕೆಲ್ವೊಂದು ಸಲ ಮಳೆನೇ ಆಗೋಲ್ಲ ಆ ಟೈಮಲ್ಲಿ ನೀರಿಗೆ ನಾವು ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ ಇಲ್ಲಿ ರೈತರು ಅಷ್ಟೇ ತುಂಬ ಕಷ್ಟ ಪಡ್ತಾರೆ ನೀರು ಇದಕ್ಕೆ ಮತ್ತು ಇದು ನಮಗೆ ಇಲ್ಲಿ ದುರ್ಗ್ದಲ್ಲೊ ಈಗ ಭದ್ರಾ ಮೇಲ್ದಂಡೆ ಯೋಜನೆ ಅದು ಸ್ವಲ್ಪ ಕಂಪ್ಲೀಟ್ ಆದ್ರೆ ನಮಗೆ ನೀರಿಗೆ ಅಷ್ಟಾಗಿ ಸಮಸ್ಯೆ ಇರೋಲ್ಲ ಬಟ್ಟು ನಾವು ಬೇರೆ ಯಾವುದೂ ನದಿಗೆ ನಾವು ಡಿಪೆಂಡ್ ಆಗಿಲ್ಲ ಇಲ್ಲಿ ನೀರಿಗೆ ನಾವು ತುಂಬ ಡಿಪೆಂಡೆಂಟ್ ಆಗಿರೋದರಿಂದ ನಮಗೆ ಸ್ವಲ್ಪ ನೀರಿನ ಸಮಸ್ಯೆ ತುಂಬಾ ಇದೆ ಒಂದು ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಸೊ ನಮಗೆ ನೀರಿಗೆ ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಅದು ಬಿಟ್ಟರೆ ಇಲ್ಲಿ ನನ್ನದು ವಾಣಿ ವಿಲಾಸ ಸಾಗರ ಆ ಡ್ಯಾಮಲ್ಲಿ ನಾವು ಬೋಟಿಂಗು ಮತ್ತು ಫಿಶಿಂಗೆಲ್ಲ ತುಂಬ ಮಾಡ್ತಾರೆ ಅದುಬಿಟ್ರೆ ಇಲ್ಲಿ ಶಾಂತಿ ಸಾಗರದಲ್ಲಿ ಬೋಟಿಂಗು ಅಷ್ಟು ಇ ಬೋಟಿಂಗ ಅಷ್ಟೊಂದಿಲ್ಲ ಬಟ್ ಫಿಶಿಂಗೆಲ್ಲ ಮಾಡ್ತಾ ಇರ್ತಾರೆ ನದಿಗೆ ಇದು ಕೆರೆಯಲ್ಲಿ ತುಂಬ ಮೀನುಗಳೆಲ್ಲ ತುಂಬ ಚೆನ್ನಾಗೆ ಸಿಗುತ್ತೆ ಅಲ್ಲೆಲ್ಲ ಸೊ ಅಲ್ಲೆಲ್ಲ ತುಂಬ ಫಿಶಿಂಗ್ ಎಲ್ಲ ಮಾಡ್ತಾರೆ ಮತ್ತು ಇನ್ನೊಂದು ವಾಣಿ ವಿಲಾಸ ಸಾಗರಾನ ಇನ್ನೂ ತುಂಬ ಇಂಪ್ರೂವ್ ಮಾಡ್ಬೋದು ಅಲ್ಲೆಲ್ಲ ಇನ್ನೂ ವಾಟರ್ ಆಕ್ಟಿವಿಟಿಸ್ನೆಲ್ಲ ಆ್ಯಡ್ ಮಾಡ್ಬೋದು ಬೋಟಿಂಗಾಗ್ಲಿ ಕಯಾಕಿಂಗಾಗ್ಲಿ ಈ ಥರ ಸಣ್ಣಪುಟ್ಟ ಗೇಮ್ಸ್ಗಳು ಇದ್ದರೆ ಸ್ವಲ್ಪ ಟೂರಿಸಮ್ಮೂ ಡೆವೆಲಪ್ ಆಗುತ್ತೆ ಸೊ ಅದನ್ನ ಅದುನೂ ಒಂದು ಸೋರ್ಸ್ ಆಫು ರೆವೆನ್ಯೂ ಥರ ಯೂಸ್ ಮಾಡ್ಕೊಳ್ಬೋದು ಅದು ಬಿಟ್ಟರೆ ನೀರಿಗೆ ಅಷ್ಟು ದೊಡ್ಡ ಕೆರೆಗಳು ಇಲ್ಲಿ ಬೇರೆಬೇರೆ ಅದೇ ಸಣ್ಣಪುಟ್ಟ ಕೆರೆಗಳು ಇದ್ದಾವೆ ಅವಾಗೆ ರಾಜರು ಕಾಲಕ್ಕೆ ಕಟ್ಟಿರೋ ಕೆರೆಗಳಿದಾವೆ ಅದು ಕೆರೆಗಳು ತುಂಬ ಚೆನ್ನಾಗೆ ಬ್ ಕಟ್ಟಿದ್ದಾರೆ ಯಾಕೆಂದರೆ ಕೋಟೆಲ್ಲೊಂದು ಕೆರೆ ಇದೆ ಆ ಕೆರೆ ತುಂಬಿದ್ರೆ ಕೆಳಗಡೆ ಇನ್ನೊಂದು ಕೆರೆ ಬರುತ್ತೆ ಆ ಕೆರೆ ಆ ಕೆರೆಗೆ ನೀರು ಬರೋ ಥರ ಮಾಡಿದ್ದಾರೆ ಮತ್ತು ಆ ಕೆರೆ ತುಂಬಿದ್ರೆ ಇನ್ನೊಂದು ಕೆರೆಗೆ ನೀರು ಹೋಗುತ್ತೆ ಸೊ ಸಿಸ್ ತುಂಬ ಸಿಸ್ಟಮೆಟಿಕ್ಕಾಗಿ ಕಟ್ಟಿದಾರೆ ಅವಾಗಿನ ಅವಾಗಿನ ಕಾಲದಲ್ಲೇ ರಾಜರು ತುಂಬ ಅಷ್ಟೂ ಚೆನ್ನಾಗಿ ಕಟ್ಟಿದ್ದಾರೆ ಬಟ್ಟು ಇವಾಗ ಅದೇ ನೀರಿಗೆ ಸ್ವಲ್ಪ ಸಮಸ್ಯೆನೇ ನಾವು ತುಂಬ ಫೇಸ್ ಮಾಡ್ತಾ ಇದ್ದೀವಿ